ನಾನು ಸಾಮಾಜಿಕ ಮಾಧ್ಯಮದಲ್ಲಿ ವಿಡಿಯೋವನ್ನು ಶೂಟ್ ಮಾಡುವ ಕಾರಣದಿಂದ ವಿಡಿಯೋ ಅನ್ನುವುದು ತುಂಬ ಸ್ಪಷ್ಟತೆಯಿಂದ ಬರಲಿ ಅನ್ನುವ ಒಂದು ಉದ್ದೇಶದಿಂದ ಈ ಒಂದು ರಿಂಗ್ ಲೈಟ್ ಅಂದರೆ ಈ ಒಂದು ಹೆಚ್ಚಿನ ಬೆಳಕು ಮತ್ತು ಸ್ಪಷ್ಟತೆ ವಿಡಿಯೋದಲ್ಲಿ ಹೆಚ್ಚಿನ ಸ್ಪಷ್ಟತೆ ಇರಲಿ ಅನ್ನುವ ಕಾರಣದಿಂದ ಈ ರಿಂಗ್ ಲೈಟ್ ಅನ್ನುವಂತಹ ಒಂದು ಒಂದು ಉತ್ಪನ್ನವನ್ನು ಈ ಒಂದು ಆನ್ಲೈನಿಂದ ಖರೀದಿಸಿದ್ದೆ ಆ ಒಂದು ಉತ್ಪನ್ನದಿಂದ ಏನಾಗುತ್ತೆ ನಮ್ಮ ನಾವೇನು ವಿಡಿಯೋ ಮಾಡುತ್ತೇವೆ ಅದರ ಒಂದು ಕ್ಲಾರಿಟಿ ಅದರ ಒಂದು ಸ್ಪಷ್ಟತೆ ಅನ್ನೋದು ತುಂಬ ಚೆನ್ನಾಗಿರುತ್ತದೆ ಆ ಕಾರಣದಿಂದ ನಾನು ಆ ಒಂದು ಉತ್ಪನ್ನವನ್ನು ಖರೀದಿಸಿದ್ದೆ ಆದರೆ ಖರೀದಿಸಿ ಅದನ್ನು ನಾನು ಉಪಯೋಗಿಸಿದ ಕೆಲವೇ ದಿನಗಳಲ್ಲಿ ಅಂದರೆ ನಾನು ತುಂಬ ಜಾಸ್ತಿ ಇದು ಬಳಸಲಿಲ್ಲ ಅದನ್ನು ಒಂದು ಕ ಒಂದು ಐದತ್ತು ಸಲ ಆ ಒಂದು ಏನು ರಿಂಗ್ ಲೈಟ್ ಅನ್ನೋ ಒಂದು ಉತ್ಪನ್ನವನ್ನು ಬಳಸಿದೆ ಅಷ್ಟೆ ಅದೂ ಆದಷ್ಟು ಬೇಗ ರಿಪೇರಿಯಾಗುವಂಥದ್ದು ಅಥವಾ ಹಾಳಾಗುವಂಥದ್ದು ಆಯಿತು ಮತ್ತೆ ಅದನ್ನು ನಾನು ಪುನಃ ಉಪ್ಯೋಗಿಸುವುದಕ್ಕಾಗ್ಲಿ ಮತ್ತೆ ಅದನ್ನು ಹಾಳಾಗಿರೋದನ್ನು ರಿಪೇರಿ ಮಾಡಿಸಿ ಮತ್ತೆ ಉಪಯೋಗ ಮಾಡಿಕೊಳೊಕ್ಕೆ ಆಗಲಿಲ್ಲ ಅಂಥ ಒಂದು ಉತ್ಪನ್ನ ಅದು ಇದರಿಂದ ನನಗೆ ತುಂಬ ಬೇಸರ ಆಯಿತು ಏಕೆಂದರೆ ನಾವು ಆದಷ್ಟು ಅಂಗಡಿಯಲ್ಲೇ ಖರೀದಿಸಿರ್ತೀವಿ ಅದು ಇದು ಏನೋ ಸಿಗಲ್ಲ ಇಂಥ ಒಂದು ಉತ್ಪನ್ನಗಳು ಅಂಗಡಿಗಳಲ್ಲಿ ಅಷ್ಟೊಂದು ಸುಲಭವಾಗಿ ಸಿಗೋದಿಲ್ಲ ಅನ್ನೋ ಒಂದು ಕಾರಣದಿಂದ ಈ ಒಂದು ಆನ್ಲೈನನ್ನು ನಂಬಿ ನಾವು ಅದಕ್ಕೆ ತುಂಬ ಅಮು ಕಾಸನ್ನೋದು ತುಂಬ ಇತ್ತು ಅದನ್ನು ಖರೀದಿಸಿದ್ವಿ ಆದರೆ ಆ ಒಂದು ಉತ್ಪನ್ನ ಕೆಲವೇ ದಿನಗಳಲ್ಲಿ ರಿಪೇರಿಯಾಗುವಂಥದ್ದು ಹಾಳಾಗೋದು ಆದ್ದರಿಂದ ನನಗೆ ತುಂಬ ಬೇಜಾರಾಯಿತು ಯಾಕೆಂದರೆ ಐದತ್ತು ಸಲ ಅಷ್ಟೇ ನಾವು ಉಪಯೋಗಿಸಿದ್ದು ನಾವು ಯಾವುದಾದ್ರು ಒಂದು ವಸ್ತುವನ್ನು ಖರೀದಿಸಿದಾಗ ಅದು ಸ್ವಲ್ಪ ದಿನದ ಮಟ್ಟಿಗೆ ಆದರೂ ಬಾಳಿಕೆ ಬಂದರೆ ನಮಗೊಂದು ತೃಪ್ತಿ ಇರುತ್ತೆ ನಾವು ಕೊಟ್ಟಿರುವಂತಹ ದುಡ್ಡಿಗೂ ಮತ್ತು ಖರೀದಿಸಿರುವಂತಹ ಒಂದು ಉತ್ಪನಕ್ಕೂ ಅದು ಉಪಯೋಗಿಸಿದ ಕೆಲವೇ ದಿನಗಳಲ್ಲಿ ಈ ಥತ ನಾಶ ಆಯಿತು ಅಂದರೆ ನನಗೆ ತುಂಬ ಬೇಸರ ಆಯಿತು ಆ ಒಂದು ಉತ್ಪನ್ನ ಏನಿದೆ ಈ ಒಂದು ರಿಂಗ್ ಲೈಟ್ ಅನ್ನುವಂತಹ ಒಂದು ಉತ್ಪನ್ನ ಅದನ್ನು ಖರೀದಿಸಿದ್ದು ಮತ್ತು ಅದು ಹಾಳಾಗಿದ್ದು ಆದಷ್ಟು ಬೇಗ ಹಾಳಾಗಿದ್ದು ಇದರಿಂದ ನನಗೆ ತುಂಬ ಬೇಸರವಾಯಿತು ಈ ಒಂದು ಉತ್ಪನ್ನ ಈ ಥರ ನನಗೆ ಬೇಸರ ಉಂಟುಮಾಡಿತು ಆನ್ಲೈನಲ್ಲಿ ನಾನು ಖರೀದಿಸಿದ್ದಂಥ ಒಂದು ಉತ್ಪನ್ನ